ಹತ್ತು ನವೆಂಬರ್ ಎರಡು ಸಾವಿರದ ಒಂದು ಇಪ್ಪತ್ತೈದು ಜನವರಿ ಸಾವಿರ್ದ ಒಂಬೈನೂರ ಐವತ್ತ ಎಂಟು ಮೂವತ್ತೊಂದು ಮೇ ಸಾವಿರ್ದ ಒಂಬೈನೂರ ತೊಂಬತ್ತ ಎರಡು ಐದು ಜೂನ್ ಎರಡು ಸಾವಿರದ ಹದಿನೈದು ಇಪ್ಪತ್ತ್ನಾಲ್ಕು ಮಾರ್ಚ್ ಸಾವಿರ್ದ ಒಂಬೈನೂರ ನಲವತ್ತೈದು